ಇದು ಪ್ರಮುಖವಾಗಿ ನಮ್ಮ ನಗರಗಳಲ್ಲಿ ಗ್ರಾಮಗಳಲ್ಲಿ ದೇಶದಲ್ಲಿ ಪ್ರಪಂಚದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಯಾಕಪ್ಪ ಅಂದರೆ ಬಾಲಕಾರ್ಮಿಕ ಸಮಸ್ಯೆ ಈ ಸಣ್ಣ ಸಣ್ಣ ಮಕ್ಕಳನ್ನ ಶಾಲೆ ಬಿಟ್ಟು ಬಿಡಿಸಿ ಯಾವುದೇ ಕೆಲಸ ಅಂದರೆ ಯಾವುದೇ ರೀತಿಯ ಈ ಕೆಲಸಗಳಲ್ಲಿ ಅವ್ರನ್ನ ತೊಡಗಿಸಿಕೊಳ್ತಾರೆ ಆ ರೀತಿಯಿಂದ ಬಾಲಕಾರ್ಮಿಕರಲ್ಲಿ ಅವರಿಗೆ ತೊಂದರೆಯಾಗುತ್ತೆ ಆ ಬಾಲಕಾರ್ಮಿಕ ಬಾ ಅಂದರೆ ಹುಡು ಹುಡುಗ್ರನ್ನ ಒಂದು ಉನ್ನತ ಶಿಕ್ಷಣಕ್ಕಾಗಿ ಅವ್ರನ್ನು ಅಳವಡಿಸಬೇಕಾಗಿ ಅಂದರೆ ಅಳವಡಿಸಬೇಕಂದರೆ ಅವರು ಆ ರೀತಿ ಶಿಕ್ಷಣ ಅಂಬುದು ಒಂದು ಇದು ಇರ್ತ ಆ ರೀತೀ ಶಿಕ್ಷಣ ಪಡೆದ್ಕೊಳ್ಳಬೇಕು ಆ ಸಣ್ಣ ವಯಸ್ಸಿಗೆ ಕಾರ್ಮಿಕ ಅಂದರೆ ಕೆಲಸಗಳಲ್ಲಿ ಅವರು ತೊಡಗಿರುತ್ತಾರೆ ಅಂದರೆ ಕಾರ್ಮಿಕ ಅಂಬುದು ನಮ್ಮ ರೈತರು ಮಾಡುವಂಥ ಕೆಲಸವನ್ನು ಈ ಸಣ್ಣ ಸಣ್ಣ ಮಕ್ಕಳು ಮಾಡುವಂತೇ ಕಾರ್ಮಿಕ ಕೆಲಸ ಆಗಿರ್ಬೋದು ಅವ್ರನ್ನು ಒಂದು ಉನ್ನತ ಸ್ಥಾನಕ್ಕೆ ತ ಅಂದರೆ ಒಯ್ಬೇಕಂದರೆ ಒಂದು ಬಲವಾದ ಶಿಕ್ಷಣದೊಂದಿಗೆ ಅವ್ರನ್ನು ಒಯ್ಬೇಕು ಯಾಕಪ್ಪ ಅಂದರೆ ಅವರು ಮುಂದಿನ ಪೀಳಿಗೆಗೆ ಪ್ರಮುಖ ಪಾತ್ರವಾಗಿ ದೇಶದ ಆರ್ಥಿಕ ಸಾಮಾಜಿಕ ರಾಜಕೀಯವಾಗಿ ಅವರು ವಿಷಯಗಳನ್ನು ತಿಳಿದುಕೊಂಡು ಮುಂದಿನ ಅವರು ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರಮುಖವಾಗಿ ವಹಿಸ್ತಾರೆ ಇದನ್ನು ಸಮಸ್ಯೆಯನ್ನು ನಿಲ್ಸು ನಿಲ್ಲಿಸ್ಬೇಕು ನಿಲ್ಲಿಸುವಂಥ ಕಾರ್ಯವನ್ನು ನಮ್ಮ ಸರ್ಕಾರವು ಅವರ ಮನೆಯ ಜವಾಬ್ದಾರಿಯುತವಾದ ಯಜಮಾನರು ಕೈಗೊಳ್ಳಬೇಕು ಅವರೂ ಒಂದು ಉನ್ನತವಾದ ಶಿಕ್ಷಣಕ್ಕೆ ಭಾಗವಹಿಸಬೇಕು ಅವರೇ ಇಲ್ಲ ಉನ್ನತ ಶಿಕ್ಷಣವನ್ನು ಪಡೆಯೋದೆ ಇಲ್ಲ ಅಂದರೆ ಮುಂದಿನ ಜೀವನ ಹೇಗಿರುತ್ತೆ ಏನು ಹೇಳೋಕೆ ಆಗೋಲ್ಲ ಹಾಗು ಬಾಲಕಾರ್ಮಿಕ ಸಮಸ್ಯೆ ಅಂದರೆ ಇಡೀ ಗ್ರಾಮಗಳಲ್ಲೆಲ್ಲ ಸಿಟಿ ನಗರಗಳಲ್ಲೂ ಅಲ್ಲ ಇಡೀ ದೇಶ ಪ್ರಪಂಚಕ್ಕೆ ಅದು ಒಂಥರ ಸಮಸ್ಯೆ ಆಗಿದೆ ಇದು ಈ ಸಮಸ್ಯೆಯನ್ನು ನಿರ್ವಹಿಸಲು ಅಂದರೆ ಇದನ್ನು ಅಂದರೆ ಬಗೆಹರಿಸಲು ದೊಡ್ಡ ದೊಡ್ಡದಾದ ಸಮಸ್ಯೆಯನ್ನು ಇನ್ನು ಇದಿನ್ನೂ ಪರಿಹರ್ಸೋಕಾಗೋಲ್ಲ ಅಂತ ಅಲ್ಲ ಒಂದು ಉನ್ನತ ದಾರಿಯಲ್ಲಿ ಇವ್ರನ್ನು ಕರ್ಕೊಂಡು ಭಾಗವಹಿಸಬೇಕು ಈ ಬಾಲಕಾರ್ಮಿಕ ಸಮಸ್ಯೆಯಿಂದಾಗಿ ನಮ್ಮ ಸರ್ಕಾರ ಆಗ್ಲು ಹಲ್ವಾರು ರೀತಿಯಾಗಿ ಕೆಲ್ಸಗಳನ್ನು ಕೈ ಗೊಳ್ಳಂದೆ ಕೈಗೊಳ್ಳಲಾಗಿ ಕೈಗೊಳ್ಗೊಂಡು ಉನ್ನತರಿಗೆ ಉನ್ನತ ರೀತಿಯಾಗಿ ಕೆಲಸವನ್ನು ಮಾಡುತ್ತದೆ ಹಾಗು ಬಾಲಕಾರ್ಮಿಕ ಅಂದರೆ ಸಣ್ಣ ಸಣ್ಣ ಹುಡುಗ್ರು ಸಣ್ಣ ಅಂದರೆ ಕೆಲಸ ಮಾಡುವುದೆ ಬಾಲಕಾರ್ಮಿಕ ಸಮಸ್ಯೆಗೆ ದೊಡ್ಡ ಸಮಸ್ಯೆ ಇದನ್ನು ನಿಲ್ಲಿಸುವುದು ಹೇಗಂದ್ರೆ ಪೊಲೀಸಾ ಪೊಲೀಸರ ಸಹಾಯವಾಣಿಯಿಂದ ನಿಲ್ಲಿಸಬೋದು ಅವರ ಸಹಾಯವಾಣಿಯು ಅಲ್ಲಲ್ಲಿ ಗೋಡೆಗಳಲ್ಲಿ ಹಚ್ಚಿರ್ತಾರೆ ಅಂಥಾ ಬಾಲಕಾರ್ಮಿಕಗಳ್ನ ನೋಡುತ್ತಲೇ ಆ ನಂಬರ್ಗೆ ಫೋನ್ ಮಾಡಿ ಈ ರೀತಿಯಾಗಿ ಕೆಲಸಗಳನ್ನು ಮಾಡಿಸುತ್ತಿದ್ದಾರೆ ಅವರನ್ನು ಉನ್ನತ ದಾರಿಯಲ್ಲಿ ತರಿಸುವಂಥ ಕಾರ್ಯವನ್ನು ನೀವು ಒದಗಿಸ್ಬೇಕು ಹಾಗಾಗಿ ಇವ್ರನ್ನು ನೀವೂ ಕೈಗೊಳ್ಬೇಕು ಅಂದರೆ ಇವ್ರನ್ನ ಕರ್ಕೊಂಡೋಗಬೇಕು ಅಂದು ಉನ್ನತ ರೀತಿಯಾಗಿ ಅವ್ರಿಗೆ ತಿಳಿಸ್ಬೋದು ತಿಳಿಸ್ಬೋದಾಗಿದೆ ಮತ್ತು ಇವು ಮಕ್ಕಳನ್ನು ಬಿಕ್ಷುಕಗಳಾಗಿ ಹಲವಾರು ರೀತಿಯಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿಕೊಳ್ಳಲು ಆರಂಭಿಸುತ್ತಾರೆ ಬಲವಾಗಿ ಕಾರ್ಮಿಕರನ್ನು ಈ ಕಾರ್ಮಿಕರನ್ನು ಉನ್ನತ ರೀತಿಯಾಗಿ ಶಿಕ್ಷಣವನ್ನು ಕೊಟ್ಟೂ ಒಳ್ಳೇ ರೀತಿಯಾಗಿ ಮುಂದಿನ ಪೀಳಿಗೆಗೆ ಇವೇ ಯುವಜನತೇ ಜನಾಂಗಕ್ಕೆ ಸೇರಿದವರು ಇವರೆ ಇಲ್ಲದಂತಾದರೆ ಮುಂದಿನ ಪೀಳಿಗೆಯ ಅಣುವ ಅಂದರೆ ಕಳೆಗೀಳುಕಾಗುತ್ತೆ ಆದ ಕಾರಣ ಒಂದು ಉನ್ನತ ಶಿಕ್ಷಣ ಉನ್ನತ ರೀತಿಯಾಗಿ ಇವ್ರನ್ನು ಮುಂದಾಗಿ ತರಬೇಕು ಇದು ಇದನ್ನೆಲ್ಲ ಎಲ್ಲ ರೀತಿಯ ಸರ್ಕಾರವು ಕೈಗೊಳ್ಬೇಕು ಅವರ ಮನೆಯ ಜವಾಬ್ದಾರಿ ಯಜಮಾನನು ಕೈಗೊಳ್ಬೇಕು ಇದರ ಸಮಸ್ಯೆ ಹೋಗಲಾಡಿಸೋಕೆ ಸಾಧ್ಯವೆಂದು ಹೋಳೋಕೆ ಇಷ್ಟ ಪಡ್ತೀನಿ